ಹಲೋ ಏನಪ್ಪ ಕಾಯಿ ಗಡ್ಡೆ ತರಕಾರಿ

ಯಾ ಟೊಮೆಟೊ ತಾಮ್ ಬಂದಿರೇನಪ್ಪಾ ಬದನೆಕಾಯಿ ಹಾಂ ಹಸಿಮೆನ್ಶಿನ್ಕಾಯ್ ಹಾಂ ಪಲ್ಯ ಪನಕನ ಪಲ್ಲೆ ಮೆಂತ್ಯೆ ಪಲ್ಲೆ

ಹ್ಞೂ ಟೊಮೆಟೊ ಯಾ ಕೆಜ್ ಹೆಂಗ ಏನು ರೇಟಪ್ಪಾ ಬದನೆಕಾಯಿ ಏ ರೇಟ್ ಭಾಳ ಜಾಸ್ತಿ ಆಯಿತಪ್ಪಾ ಈ ಸೊಲ್ಪ ನೋಡಿರಪ್ಪಾ ಯಾಕಂದರೆ ದಿವಸ ನಿಮ್ಮ ಬರೋದು ನಾವು ಅಲ್ಲ ಅಲ್ಲಲ್ಲ ನೋಡು ಯಾಕಂದರೆ ಏನೊ ಬಿಡಪ್ಪ ಯಾವಾಗ್ಲೋ ಒಂದು ಸಲ ಬರ್ತಾರೆ ಅಂತಂದರೆ ಕಾಣೋಕಿಲ್ಲ ರೆಗ್ಯುಲರ್ ಗಿರಾಕಿ ಅಲ್ವ ನಾವು ಹಾಂ ಅಲ್ಲಾ ಹದಿನೈದು ರೂಪಾಯಿ ಮಾಡಿಕೊಳ್ಳಿರಿ ಹದಿನೈದು ರೂಪಾಯಿ ಟಮೆಟೆ ಹಣ್ಣು ಬದ್ನೆಕಾಯಿ ಒಂದು ಐದು ರೂಪಾಯಿ ಕಮ್ಮಿ ಮಾಡ್ಕೊಳ್ಳ್ರಿ ಅದು ಇಪ್ಪತ್ತೈದು ಮಾಡ್ಕೊಳ್ರಿ ಹಾಂ ಸ್ವಲ್ಪ ನೀವು ನೋಡಿ ಕೊಡಿರಿ ಯಾಕಂದರೆ ಇದು ನಾವು ಬ ಏ ನಿಮ್ಮ ಅಂಗಡಿಗೆ ಅಲ್ವ ಬರೋದು ಯಾಕೆ ಯಾಕಂದರೆ ಇವಾಗ ಬರಬೇಕಾ ಅದಕ್ಕೆ ಮತ್ತೆ ಈ ಹೆಂಗೂ ಹಾಂ ಅದೂ ಇದ್ದರೆ ಕೊಡ್ತೀರಾ ಹಾಂ ಅಲ್ಲ ಹಂಗ್ ಮಾಡಿದ್ರೆ ಹೆಂಗಪ್ಪಾ ಇವಾಗ ಇ ನಾಳಿಗೆ ಬಂದಾಗ ಕೊಡ್ತೀವಿ ಹ್ಞೂ ಮತ್ತು ಏನು ಮಾಡೋದು ಇವಾಗ ಸ್ವಲ್ಪ ಮತ್ತು ಬ್ಯಾಸ್ಗೆ ಇದ್ಧಾಂಗೆಲ್ಲ ಇವು ರೊಕ್ಕ ಸ್ವಲ್ಪ ಅಭಾವ ಆಗಿತ್ತು ಅದಕ್ಕೆ ಉದ್ರಿ ಕೊಡ್ತಾರೇನೊ ಅಂತ ನಾವು ಅದು ನೋಡಬೇಕಪ್ಪ ಉದ್ರಿ ಯಾಕಂದ್ರೆ ಇವಾಗ ಹ್ಞೂ ಹ್ಞೂ ಮತ್ತು ನಾವು ಏನಂದರೆ ಮತ್ತು ಸ್ವಲ್ಪ ಕಸ್ಬಿಸಿಗೆ ಸಿಕ್ಕಕಂಡಿವಿ ಅದಕ್ಕಂತ ಕೇಳೋದು ಉದ್ರಿ ಕೊಡಬೇಕು ಹಾಂ ಎರಡು ಮೂರು ದಿವ್ಸ್ದಲ್ಲಿ ಕೊಡ್ತೀವಿ ಹಾಂ ರೈಟ್ ರೈಟ್ ರೈಟ್ ರೈಟ್ ಆಯ್ತು ಆಯ್ತು